ನಮಸ್ಕಾರ ಕರ್ನಾಟಕದ ಜನತೆ ನೀವು ಕನ್ನಡ ಭಾಷೆಯ ಯಾವುದಾದರೂ ಆಡುಮಾತನ್ನು ಕಲಿತಿದ್ದೀರಾ ಅಥವಾ ಬಳಿಸಿದ್ದೀರಾ ಕನ್ನಡ ಭಾಷೆಯ ಆಡುಮಾತಿನ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಿ

ಕನ್ನಡ ಅಂದ ತಕ್ಷಣ ನೆನ್ಪಿಗೆ ಬರೋದು ಕಾವೇರಿಯಿಂದ ಮಾ ಗೋದಾವರಿ ವರಮೆಲ್ದ ಕನ್ನಡ ನಾಡದೊಳು ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹರಡಿರುವ ಪ್ರದೇಶವನ್ನು ಕರ್ನಾಟಕ ಅಂತ ಕರೀತೀವಿ ಪೂರ್ವದಲ್ಲಿ ಘಟ್ಟ ಪ್ರದೇಶಗಳೂ ಪಶ್ಚಿಮದಲ್ಲಿ ಸಮುದ್ರ ಪ್ರದೇಶಗಳು ಕಾವೇರಿ ಮತ್ತು ಗೋದಾವರಿ ನದಿ ಇವು ಎರಡರ ಈ ನಾಲ್ಕು ಅಂಶಗಳ ನಡುವೆ ಗೋಡಂಬಿ ಆಕಾರದಲ್ಲಿರುವುದು ಕರ್ನಾಟಕ ಕರ್ನಾಟಕದಲ್ಲಿರುವ ಜನರೆಲ್ಲ ಕನ್ನಡ ಮಾತಾಡ್ತಾರೆ ಇದಕ್ಕೆ ಕರ್ನಾಟಕ ಅಂತ ಹೆಸರು ಬಂತು ಕನ್ನಡಕ್ಕೆ ಅನೇಕ ಆಡುಭಾಷೆಗಳಿವೆ ಹೇಳಬೇಕಂದ್ರೆ ಉತ್ತರ ಕರ್ನಾಟಕ ಬೇರೆ ಮತ್ತು ದಕ್ಷಿಣ ಕರ್ನಾಟಕ ಬೇರೆ ಮತ್ತು ನಡು ಕನ್ನಡ ಮಾತಾಡೋವ್ರು ಬೇರೆ ಮತ್ತು ಕರಾವಳಿ ಕರ್ನಾಟಕದವ್ರು ಬೇರೆ ಹೀಗೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಕನ್ನಡ ಮಾತಾಡೋ ಜನಗಳು ಸಿಕ್ತಾರೆ ಈಗ ನಾನು ಮಾತಾಡ್ಲಿಕ್ಕೆ ಹೋಗ್ತಿರೋದು ಈ ಉತ್ತರ ಕರ್ನಾಟಕದ ಬಗ್ಗೆ ನಾವು ಹೆಂಗ್ ಮಾತಾಡ್ತೀವಂದ್ರೆ ಪಾ ಅಂದ್ರೆ ಒಂದು ಖಡಕ್ ಇರತ್ತೆ ನಮ್ಮ ಖಡಕ್ ರೊಟ್ಟಿ ಹೆಂಗಿರುತ್ತೋ ಹಂಗೆ ನಮ್ಮ ಮಾತುಗಳು ಉದುರು ಉದುರಾಗಿರುತ್ತೆ ಜೊತೆಗೆ ಈ ಕನ್ನಡ ಭಾಷೆ ಆಡುಮಾತು ಅಂತ ಹೇಳಲಿಕ್ಕೆ ಒಂದು ಸ್ವಲ್ಪ ಮುಜುಗರ ಆಗ್ತಿದೆ ಏಕಂದ್ರೆ ಆಡುಮಾತಲ್ಲಿ ನಾವು ಏನೇನೆಲ್ಲ ಮಾತಾಡ್ತೀರಿ ಮಾತಾಡ್ತಿರ್ತೀವಿ ಅಂದರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದಿಷ್ಟು ಪದಗಳಿದ್ದಾವೆ ನೋಡಪ್ಪ ತಮ್ಮ ನೀ ಹೀಗೆಲ್ಲ ಮಾತಾಡ್ಬೇಡ ನೋಡಪ್ಪ ನೀನು ಇದೇ ಕೆಲಸ ಮಾಡ್ಬೇಕು ನೋಡು ಇದನ್ನು ನಾವು ಅಚ್ಚ ಕನ್ನಡದಲ್ಲೂ ಮಾತಾಡ್ಬೋದಿತ್ತು ನೋಡು ತಮ್ಮ ನೀನು ಹೀಗೆಲ್ಲ ಮಾತಾಡ್ಬೇಡ ಮಾತಾಡಬೇಡ ಹೀಗೆ ಮಾತಾಡ್ಬೋದಿತ್ತು ನೋಡಪ್ಪ ತಮ್ಮ ನೀವು ಹೀಗೆ ಮಾತಾಡ್ಬೇಡ ಹೀಗೆ ಮಾತುಗಳಲ್ಲಿ ವಿಚಿತ್ರ ವಿಚಿತ್ರ ಶೈಲಿಗಳಿದ್ದಾವೆ ಜೊತೆಗೆ ಈ ಬೈಗುಳ ಅಂತ ಬಂದ ತಕ್ಷಣ ಒಂದು ದೊಡ್ಡ ಲೀಸ್ಟ್ ಮಾಡ್ಬೋದು ಹೆಣ್ಮಕ್ಳು ಬಾಯಿಗೆ ಸಿಕ್ಕಾಕೊಂಡ್ವಿ ಅಂದ್ರೆ ಈ ಬೈಗುಳ ಸುರಿಮಳೆಗಳು ಜಾಸ್ತಿ ಆಗ್ತಲೇ ಇರ್ತವೆ ಈ ಗಂಡಸ್ರಿಗೆ ಬೈಯ್ಯೋದು ಒಂಥರ ಅಲರ್ಜಿ ಇದ್ದಂಗೆ ಅವರಿಗೆ ಅಷ್ಟೆಲ್ಲ ಬಯ್ಯೋದಕ್ ಬರೋಲ್ಲ ಏಕಂದ್ರೆ ಅವ್ರ ಮೈಂಡಲ್ಲಿ ಅಷ್ಟೆಲ್ಲ ಶಬ್ದಗಳು ಶೇಖರಣೆ ಆಗಿರೋದಿಲ್ಲ ಆದರೆ ಈ ಹೆಣ್ಮಕ್ಳಲ್ಲಿ ಇರ್ತವೆ ನೋಡ್ರಿ ಶಬ್ದ ಶೇಖರಣೆ ಹೇಗೆಲ್ಲ ಇರ್ತವೆ ಯಾವ್ಯಾವ ರೀತಿ ಯಾವ ಯಾವ ನಮೂನೆ ಬೈಬೇಕು ಅವರಿಗೆಲ್ಲ ಅಂತ ಇವ್ರಿಗೆ ಮಾತ್ರ ಗೊತ್ತಿರ್ತದೆ ಜೊತೆಗೆ ಕನ್ನಡ ಭಾಷೆ ಬಗ್ಗೆ ಮಾತಾಡಲಿಕ್ಕೆ ಎಷ್ಟೋ ಅಂಶಗಳಿವೆ ಏಕಂದ್ರೆ ಕನ್ನಡಕ್ಕೆ ಅಷ್ಟೆಲ್ಲ ಇತಿಹಾಸ ಇದೆ ಕನ್ನಡಕ್ಕೆ ಅಷ್ಟೆಲ್ಲ ಸಾಧಕರು ಆಗಿ ಹೋಗಿದ್ದಾರೆ ಅಷ್ಟೆಲ್ಲ ತ್ರಂತಜ್ಞಾನ ಇದೆ ಕರ್ನಾಟಕಕ್ಕೆ ಅಷ್ಟೆಲ್ಲ ಕಲಾ ಮಾದರಿ ಇದೆ ಅಷ್ಟೆಲ್ಲ ರಾಜ್ಯ ಸಾಮ್ರಾಜ್ಯಗಳು ಆಳಿ ಹೋಗಿದ್ದಾರೆ ಕರ್ನಾಟಕ ಈಗ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲೂ ಕೂಡ ಕನ್ನಡ ಅನ್ನೋದು ಗುರುತಿಸ್ಕೊಳ್ತಾ ಇದೆ ಏಕಂದ್ರೆ ಕರ್ನಾಟಕದಲ್ಲಿ ಅಂತಂಥ ಸಾಧಕರು ನೆಲೆ ನಿಂತು ಹೋಗಿದ್ದಾರೆ ಆಡುಭಾಷೆಲ್ಲಿ ಹೇಳಬೇಕಾದ್ರೆ ಈಗ ನಮ್ಮ ಮುಂದೆ ಒಬ್ರು ಯಾರೋ ಮಾತಾಡ್ತಿದ್ದಾರೆ ಅವ್ರಿಗೆ ನಾವು ಏನಾದ್ರೂ ಹೇಳ್ಬೇಕಪ್ಪ ಅಂದರೆ ಕನ್ನಡದ ಆಡುಭಾಷೇಲ್ಲಿ ಅಂದರೆ ನೀನು ಇದನ್ನು ಮಾಡ್ತಿ ನೋಡಪ್ಪ ನೀ ಇದನ್ನೇ ಹಿಂಗೆ ಕಲಿ ನೋಡು ಬಾ ಹೀಗೆಲ್ಲ ಮಾತಾಡ್ತೀವಿ ಅದು ಆಡುಭಾಷೆಯಲ್ಲಿರುತ್ತೆ ನಾವು ಅದನ್ನು ನಮ್ಮ ರೂಪದಲ್ಲಿ ಮಾಡಬೇಕಾದ್ರೆ ಅಚ್ಚ ಕನ್ನಡ್ದಲ್ಲಿ ಹೇಳಬೇಕಾದ್ರೆ ನೋಡಪ್ಪ ನೀನು ಇದನ್ನೇ ಮಾಡು ನೀನು ಇದೇ ಕೆಲಸ ಮಾಡು ಹೀಗೆಲ್ಲ ಮಾತಾಡ್ಬೋದಿತ್ತು ನಾನು ಒಂದಿಷ್ಟು ಕನ್ನಡ ಆಡುಭಾಷೆಗಳನ್ನು ಕಲಿತಿದ್ದೇನೆ ಆದರೆ ಅವನ್ನು ಹೇಳೋ ಅಷ್ಟೂ ಕಲಿತಿಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ಕಲ್ತಿದ್ದೀನಿ ಈಗ ಹೇಳಿದ್ದೆನಲ್ಲ ಅಷ್ಟ್ರ ಮಟ್ಟಿಗೆ ಮಾತ್ರ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಮ್ಮ ಕರ್ನಾಟಕದ ಜನತೆ ಹೆಂಗೆ ಐತಪ್ಪ ಅಂದರೆ ನೀ ಬಾ ಊಟ ಮಾಡು ಇಲ್ಲೇ ಇರು ಆರಾಮಾಗಿರು ನಿನಗೆ ಯಾವಾಗ ಸಾಕಂದ್ ಅನ್ನಿಸುತ್ತೋ ಅವಾಗ ಹೋಗು ಹೀಗೆಲ್ಲ ಸ್ವಾಗತ ಭಾವನೆ ಇರೋದು ನಮ್ಮ ಕನ್ನಡಿಗರಲ್ಲಿ ಮಾತ್ರ ಕನ್ನಡಿಗರ ಹುಟ್ಟು ಗುಣ ಅದು ಕನ್ನಡಿಗರಲ್ಲಿ ಯಾವತ್ತೇ ಯಾವತ್ತು ನೀನು ಭೇದಾಂಶ ಇರೋದಿಲ್ಲ ಅವ್ರಿಗೆ ಮಾತ್ರ ಸಿಟ್ಟು ಬಂತು ಅಂದರೆ ಸಿಟ್ಟು ಬರೋ ಹಾಗೆ ಮಾಡ್ತು ಅಂದರೆ ಅವ್ರು ಮಾತ್ರ ತಡ್ಕೊಳ್ಳೋ ಮನುಷ್ಯ ಅಲ್ಲವೇ ಅಲ್ಲ ಏಕಂದ್ರೆ ಕನ್ನಡಿಗ್ರು ಶಾಂತಿಗೂ ಸೈ ಶೌರ್ಯಕ್ಕೂ ಸೈ ಹೀಗೆಲ್ಲ ಇರ್ತಾರೆ ಆಡುಮಾತ್ಗಳಲ್ಲಿ ಏನನ್ನ ಅಂದ್ರೆ ಸಹಿಸ್ಕೊಂತಾರೆ ಒಂದು ಒಬ್ಬ ಮನುಷ್ಯ ಎಷ್ಟ್ರ ಮಟ್ಟಿಗೆ ಸಹಿಸಿಕೋಬೇಕಪ್ಪ ಅಂದ್ರೆ ಇಮ್ಯುನಿಟಿ ಪವರ್ ಇರುತ್ತೆ ಹಾಂ ಅವ್ನಿಗೆ ಇಷ್ಟೇ ಅಪ್ಪ ಸಹಿಸ್ಕೊಳೋದು ಅಷ್ಟೆಲ್ಲ ಇರುತ್ತೆ ತೀರಾ ಮಿಕ್ಕಿ ಮೀರಿತು ಅಂದರೆ ಆ ಮನುಷ್ಯ ಅಲ್ಲಿಂದಲ್ಲೇ ಬದಲಾಗ್ತಾ ಹೋಗ್ತಾನೆ ಅವ್ನ ವಿಚಾರಗಳ ಧಾರೆ ಎಲ್ಲ ಬದಲಾಗ್ತದೆ ಅವನ್ನ ನೋಡೋ ದೃಷ್ಟಿಕೋನ ಕೂಡ ಬದಲಾಗತ್ತೆ ಹಿಂಗೆ ರೀ ಹ್ಞೂ ಜೊತೆಗೆ ನಮ್ಮ ಪರಂಪರೆಯಲ್ಲಿ ಈ ಆಡುಮಾತುಗಳು ಆಗಿ ಹೋಗ್ದಿರೆ ಹೋಗಿದೆ ಇತಿಹಾಸದಲ್ಲೆಲ್ಲ ನೋಡಬೇಕಾದ್ರೆ ನಮ್ಮ ಅಚ್ಚ ಕನ್ನಡ ಎಲ್ಲ ಮಾತಾಡೋರು ಸಿಗ್ತಾರೆ ಈಗೀಗ ಜೊತೆಗೆ ಮತ್ತು ಈ ಉತ್ರ ಕರ್ನಾಟಕದ ಮರೆತೇ ಬಿಟ್ನಲ್ಲ ರೀ ಉತ್ರ ಕರ್ನಾಟಕ್ದಾಗೆ ಈ ಖಡಕ್ ಜೋಳದ ರೊಟ್ಟಿ ಹೆಂಗ್ ಇರುತ್ತದೆ ನೋಡಿರಿ ಹಂಗೆ ಮನುಷ್ಯನ ಮಾತುಗಳ್ ಇರ್ತವೆ ಈಗ ನಾನು ಮಾತಾಡ ಹತ್ತೀನಲ್ಲ ಹಿಂಗೆ ಇರ್ತವೆ ನೋಡ್ರಿ ನೋಡು ದೋಸ್ತಾ ನೀ ಅಂಜಿಕೆ ತೋರಿಸ್ ಬೇಡ ನಿನ್ನ ಮಾತಲ್ಲೇ ನೀನು ಏನು ಇದ್ದಿ ಅದನ್ನ ತೋರಿಸು ಈಗ ನಾನು ಅದನ್ನೇ ತೋರ್ಸೋ ಹತ್ತೀನಿ ನೋಡಿರಿ ನೋಡಿರಪ್ಪ ಮನುಷ್ಯ ಭಾಳ ಒಳ್ಳೇವ್ನು ಆಗಿರ್ಬೇಕು ಹಂಗೆ ಭಾಳ ಒಳ್ಳೇವ್ನು ಆಗಿಯೂ ಇರಬಾರ್ದು ಸ್ವಲ್ಪ ಮಟ್ಟಿಗಿರಬೇಕು ಏಕಂದ್ರೆ ನಾವು ಒಳ್ಳೇತನನ್ನ ದುರುಪಯೋಗ ಪಡ್ಸ್ಕೊಳೋರು ಇರ್ತಾರೆ ಆಡುಮಾತಲ್ಲಿ ಏನೇನೆಲ್ಲ ಹೇಳ್ತಾರೆ ಹಂಗೆ ಎರಡೆಲ್ಲ ಮುಖಗಳು ಇರ್ತವೆ ಹೀಗೆ ಕನ್ನಡದ ಅನೇಕ ಮಾತುಗಳನ್ನು ನಾವು ಸೆರೆ ಹಿಡೀತ ಹೋಗ್ತೀವಿ ಕರ್ನಾಟಕದ ಬಗ್ಗೆ ತುಂಬ ಒಳ್ಳೊಳ್ಳೆಯ ವಿಚಾರಗಳಿದ್ದಾವೆ ಆದ್ರೆ ಆ ಒಳ್ಳೊಳ್ಳೆಯ ವಿಚಾರಗಳಲ್ಲಿ ದೃಷ್ಟಿ ಬೊಟ್ಟು ಇದ್ದೇ ಇರ್ಬೇಕಲ್ವ ಒಬ್ಬ ಮನುಷ್ಯನಿಗೆ ದೃಷ್ಟಿ ಆಗ್ತದೆ ಅಂದ್ರೆ ಅದಕ್ಕೆ ದೃಷ್ಟಿ ಬೊಟ್ಟು ಇಡಲೇಬೇಕು ಹಂಗೆ ಈ ಆಡುಮಾತುಗಳಲ್ಲಿ ಕೆಲವೊಂದಿಷ್ಟು ಕಪ್ಪು ಚುಕ್ಕಿಗಳು ಇರ್ತವೆ ಜೊತೆಗೆ ಭಾಷೆ ಬಗ್ಗೆ ಅಂತಂದ್ರೂ ಮಾತಾಡ್ಲೇಬಾರ್ದು ನೋಡಿರಿ ಯಾಕಂದ್ರೆ ಆ ಮನುಷ್ಯನ ಭಾಷೆಗಳು ಎಷ್ಟೆಲ್ಲ ಮುಂದ್ವರ್ದಿರ್ತವೆ ಅಂದರೆ ಅವ್ನಿಗೇ ಗೊತ್ತಿರೋದಿಲ್ಲ ನಾನು ಏನು ಮಾತಾಡ್ತಾ ಮಾತಾಡ ಹತ್ತೀನಿ ಅಂತ ಜೊತೆಗೆ ಜೀವನ ಪರ್ಯಂತ ಅವ ಅದನ್ನು ಮಾತಾಡ್ತಿರ್ತಾನೆ ಆದರೂ ಅವ್ನಿಗೆ ಅರಿವಿರಂಗಿಲ್ಲ ಯಾಕಂದ್ರೆ ನಾನು ಅವ್ನು ಏನು ಮಾತಾಡ್ತಿದ್ದೀನಿ ಅಂತ ಅವ್ನಿಗೆ ಗೊತ್ತಿರುತ್ತೆ ಗೊತ್ತಿದ್ದರೆ ತಾನೇ ಅದು ಅರಿವಾಗಲಿಕ್ಕೆ ಸಾಧ್ಯ ಒಬ್ಬ ಮನುಷ್ಯ ತಾನು ಏನು ಮಾತಾಡ್ತಿದ್ದೀನಿ ತಾನು ಏನು ನಡೆಯುತ್ತಿದೆ ತನ್ನ ಜೀವನ್ದಲ್ಲಿ ಏನು ನಡೀತಿದೆ ಅಂತ ಅವ್ನು ಶಾಂತಿಯುತವಾಗಿ ಕೂತು ಯೋಚನೆ ಮಾಡ್ದಾಗ ಗೊತ್ತಾಗ್ತೆ ತಾನೆ ಆದರೆ ಕನ್ನಡ ಭಾಷೆ ಅಪ್ಪಟ ಅಪರಂಜಿ ರೀ ಅದನ್ನು ಯಾರಿಂದನೂ ಅಳ್ಸ್ಲಿಕ್ಕೆ ಆಗೋದಿಲ್ಲ ಅದನ್ನು ಬೆಳ್ಸ್ಕೊಳ್ತ ಹೋಗೋಣ ಬೆಳ್ಸ್ಕೊಂತಲೇ ಇರಬೇಕು ಭುವನೇಶ್ವರಿ ದೇವಿ ನಮಗೆ ಆ ಶಕ್ತಿ ಕೊಟ್ಟಿದ್ದಾಳೆ ಭುವನೇಶ್ವರಿ ದೇವಿಗೆ ನಾವು ಎಷ್ಟು ಪ್ರಣಾಮಗಳು ಹೇಳಿದರು ಚಿಂತೆಯಿಲ್ಲ ಯಾಕಂದ್ರೆ ಈ ಭಾರತದಲ್ಲಿ ಕ್ ಅತ್ಯಂತ ಕಠಿಣ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಯಾರೂ ಕೂಡ ಮಾತಾಡ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈ ನಲ್ವತ್ತೊಂಬತ್ತು ವರ್ಣಮಾಲೆಯಲ್ಲಿ ಈಗ ಆಂಗ್ಲ ಭಾಷೆ ಆಗಿದ್ದರೆ ಇಪ್ಪತ್ತೆರಡು ಅಕ್ಷರ ಅಕ್ಷರಗಳಲ್ಲಿ ಕಲಿಯಬೋದಿತ್ತು ಆದ್ರೆ ಕನ್ನಡ ಭಾಷೆ ಇದೆ ಅಲ್ವಾ ನಲ್ವತ್ತೊಂಬತ್ತು ಭಾಷೆಗಳನ್ನು ಕಲಿಯಬೇಕು ಅಷ್ಟು ಕಠಿಣವಾದ ಭಾಷೆ ಅದನ್ನು ತಮಿಳ್ ತೆಲುಗು ಆಗಿದ್ದರೆ ಮಾತಾಡ್ಬೋದಿತ್ತು ಕನ್ನಡ ಭಾಷೆಯನ್ನು ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆಡುಮಾತಲ್ಲಿ ಹೇಳ್ಬೇಕಂದ್ರೆ ಕನ್ನಡವನ್ನು ನಾವು ಬೆಳ್ಸ್ಕೊಳ್ತ ಹೋಗ್ಬೇಕ್ ರೀ ಉಳ್ಸ್ಕೊಂತ ಹೋಗ್ಬೇಕು ಅದು ನಮ್ಮ ಕರ್ನಾಟಕದ ಜನತೆಗೆ ನಾವು ಕೊಡುವಂಥ ದೊಡ್ಡ ಉಡುಗೊರೆ ಇದು ಪ್ರಪಂಚದ ಮೂಲೆ ಮೂಲೆಗೂ ಪ್ರಸಸ್ ಪ್ರಸರಿಸುತ್ತಿರುವಂಥ ಭಾಷೆ ನೋಡಿರಿ ಈಗ ಈಗಿಂದನೇ ನೀವು ಕನ್ನಡ ಮಾತಾಡಕ್ಕೆ ಚಾಲು ಮಾಡಿದಿರಿ ಅಂದ್ರೆ ಮುಂದಿನ ದಿವಸ ಅವ್ರು ಯಾರೇ ಆಗಿರಲಿ ನೀವು ಕನ್ನಡದಲ್ಲೇ ಉತ್ತರ ಕೊಡ್ಬೋದು ಯಾಕಂದ್ರೆ ಈಗ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕನ್ನಡ್ದಿಂದನೇ ನಡ್ಯೋ ಹತ್ತಿವೆ ಹಾಗಾಗಿ ಕನ್ನಡವನ್ನು ಉಳಿಸ್ರಿ ಬೆಳೆಸ್ರಿ ಕನ್ನಡ ಮಾತಾಡಿರಿ ದೈನಂದಿನ ಜೀವನದಲ್ಲಿ ಕನ್ನಡ ಇರಲಿ ಹಾಗಂತ ಕನ್ನಡವನ್ನೇ ನಾವು ಅಂಶ ಅಂತ ಅಂದ್ಕೋಬಾರ್ದು ಬೇರೆ ಭಾಷೆಗಳು ನಮಗೆ ಉತ್ತಮ ಆದ್ರೂ ಕೂಡ ಕನ್ನಡ ಒಂದು ಇರಲಿ ಅದು ನಮ್ಮ ಮಾತೃ ಭಾಷೆ ತಾಯ್ನಾಡ ಭಾಷೆ ಅದನ್ನು ಬಿಟ್ಟುಕೊಡ್ಬಾರ್ದು